ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತೀಲಿ ನಮ್ಮ ಭಾರತದ ಸಂಸ್ಕೃತಿಲಂತೂ ರಂಗೋಲಿ ಬಿಡಿಸೋದು ಅಂದರೆ ಒಂದು ದೊಡ್ಡ ಒಳ್ಳೇ ಸಂಸ್ಕೃತಿ ಒಳ್ಳೆ ನಂಬಿಕೆ ಹಿಂದಿನ ಕಾಲದಲ್ಲಿ ಆ ನಂಬ್ಕೆ ಒಂದು ಪ್ರತೀತಿಯಾಗಿ ಬರ್ತಿತ್ತು ಆ ನಂಬಿಕೇನ ನಾವು ನಮ್ಮ ಮುಂದಿನವರು ನಮ್ಮಅಮ್ಮ ನಮ್ಮಅಜ್ಜಿ ನಾನು ನಮ್ಗೆ ಹುಟ್ಟೋ ಮಕ್ಕಳಿಗೂ ಸಹ ನಾನು ಹೇಳ್ಕೊಡ್ತಾನೆ ಇದ್ದೀನಿ ಏಕಂದ್ರೆ ರಂಗೋಲಿ ಬಿಡ್ಸೋದು ಒಂದು ಒಳ್ಳೇ ಒಳ್ಳೆ ಉದ್ದೇಶಕ್ಕಾಗಿ ಬಿಡಿಸೋರು ಹಿಂದಿನ್ ಕಾಲದಲ್ಲಿ ರಂಗೋಲಿ ಬಿಡಿಸೋದು ಉದ್ದೇಶ ಒಳ್ಳೆದಿರುವಾಗ ಆ ಉದ್ದೇಶ ನಾವು ಬೆಳೆಸ್ಕೊಂಡ್ ಬರೋದರಲ್ಲಿ ಬೆಳೆಸ್ಕೊಂಡ್ ಮುಂದ್ವರಿಸ್ಕೊಂಡ್ ಬರೋದ್ರಲ್ಲಿ ತಪ್ಪೇನಿಲ್ಲ ಅನಿಸಿತ್ತು ನಂಗೆ ಹಂಗಾಗಿ ನಾನು ಸಹ ಪ್ರತಿ ದಿನ ಬೆಳಗ್ಗೆ ಎದ್ದ ಕೂಡಲೇ ಮನೆ ಬಾಗ್ಲು ಗೇಟ್ ಮುಂಭಾಗ್ದಲ್ಲಿ ನೀರು ಹಾಕ್ ಮನೆ ಗುಡಿಸ್ಬಿಟ್ಟಿ ನೀರು ಹಾಕಿ ಗೋಮಯ ಹಾಕಿ ರಂಗೋಲಿ ಬಿಡ್ಸೋದು ಈಗಲೂ ಬೆಳೆಸ್ಕೋ ಬಂದೀನಿ ನಾನು ನನ್ನ ಮಕ್ಕಳು ನನ್ನ ಮಗಳಿಗೂ ಅದನ್ನೇ ಹೇಳಿಕೊಡ್ತೀನಿ ನೀನು ನಾನು ಇಲ್ಲಾಂದ ದಿನದಲ್ಲಿ ನೀನು ಸಹ ಬಾಗಿಲಿಗೆ ನೀರು ಹಾಕಿ ಗೋಮಯ ಹಾಕಿ ರಂಗೋಲಿ ಬಿಡಿಸು ಅದರಿಂದ ನಮ್ಮ ಮನೆ ಶುದ್ಧವಾಗಿರೋದಲ್ಲದೆ ಕ್ಲೀನ್ ಆಗೋದಲ್ಲದಲೇ ಅದ್ರ ಜೊತೆಗೆ ಇನ್ನೂ ಏನೇಳಿ ಮುಂದೆ ಬರೋಂಥ ಒಂದು ಒಳ್ಳೇ ಲಕ್ಷ್ಮೀ ನಮ್ಮ ಮನೆಗೆ ಲಕ್ಷ್ಮೀ ಬರ್ತಾಳೆಂತ ಹಿಂದಿನವ್ರ್ ಅದನ್ನೇ ನಂಬ್ತಾ ಇದ್ದಿದ್ದು ಲಕ್ಷ್ಮೀ ಮನೆಗೆ ಬರ್ಬೇಕಂದ್ರೆ ನಾವು ಎದ್ದು ಮನೆ ಮುಂಭಾಗನ ಕ್ಲೀನ್ ಮಾಡಿಕೋಬೇಕು ಗೋಮಯ ಹಾಕ್ಬೇಕು ರಂಗೋಲಿ ಬಿಡಬೇಕು ಅವಾಗ ಲಕ್ಷ್ಮೀ ಲಕಲಕ ಅಂತ ಒಳಗೆ ಬರ್ತಾಳೆ ನಮಗೆ ಒಳ್ಳೇದು ಮಾಡ್ತಾಳೆ ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ನಮಗೆ ಹೆಲ್ಪ್ ಕೈಕೋ ಕೈ ಹಿಡೀತಾಳೆ ಅಂತ ನಾವು ನಂಬಿಕೆ ಆ ರಂಗೋಲಿನ ನಾವು ಬಿಡಿಸ್ಬೇಕು ಒಳ್ಳೇದು ಮತ್ತು ಹಂಗೆ ಹವ್ಯಾಸಕ್ಕೋಸ್ಕರ ರಂಗೋಲಿ ಹಾಕ್ಬೋದು ಹವ್ಯಾಸ ನನಗಂತೂ ನಾನು ಚಿಕ್ಕವಳಿದ್ದಾಗ ನಾಲ್ಕೈದು ಬುಕ್ಸ್ ಮಾಡ್ಕೊಂಡಿದ್ದೆ ರಂಗೋಲಿ ಬುಕ್ಸು ಅಂದರೆ ರಂಗೋಲಿಗಾಗಿ ಬುಕ್ಸ್ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪಾಜಿ ಹತ್ರ ನಾನು ಅದನ್ನೇ ನಂಗೊಂದು ರಂಗೋಲಿ ಹಾಕೋ ಬುಕ್ಸ್ ಖಾಲಿ ಆಯಿತು ನಂಗೆ ಇನ್ನೊಂದು ಬುಕ್ಸ್ ತಂಗೊಂಡ್ ಬಾ ಅವಾಗೆಲ್ಲ ಬುಕ್ಸ್ ಎಲ್ಲ ತಕ್ಕೊಡೋದು ಕಡಿಮೆ ಅಲ್ಲ ಹಂಗಾಗಿ ನಂಗೆ ಇನ್ನೊಂದು ಬುಕ್ಸ್ ತಕ್ಕೊಡು ನಂಗೆ ಇನ್ನೊಂದು ಬುಕ್ಸ್ ತಕ್ಕೊಡು ಅಂತ ನಮ್ಮ ಅಪ್ಪಾಜಿ ಕೇಳಿ ಕೇಳಿ ತಗಿಸ್ಕೊಂಡು ರಂಗೋಲಿಗೋಸ್ಕರ ಬುಕ್ ಇಡ್ತಿದ್ದೆ ಆ ಬುಕ್ಕಲ್ಲಿ ಎಷ್ಟೋ ರಂಗೋಲಿಗಳು ಆ ರಂಗೋಲಿಗಳನ್ನ ಬಿಡಿಸೋದು ಅದಕ್ಕೆ ಬಣ್ಣ ಹಚ್ಚೋದು ಅದೇ ಒಂದು ನನ್ನ ಅಭ್ಯಾಸ ಸಕ್ಕತ್ ತುಂಬಾ ಬುಕ್ಸ್ ಇತ್ತು ಅದು ಇವಾಗ್ಲೂ ನನ್ನ ಮನೇಲಿ ನನ್ನ ಜೊತೇಲೆ ಇದ್ದಾವೆ ನನ್ನ ನೆನಪಿನ ಶಕ್ತಿನೂ ಅವೇ ಇದ್ದಾವೆ ಯಾವ ಯಾವ ಥರ ರಂಗೋಲಿ ಬಿಡಿಸ್ತಿದ್ದೆ ಯಾವ ಹಬ್ಬಕ್ಕೆ ಯಾವ ಡಿಸೈನಿಂದು ಯಾವ ಥರ ವೆಲ್ಕಮ್ ಸುಸ್ವಾಗತ ರಂಗೋಲಿ ಯಾವ ಥರ ಬಿಡಿಸೋದು ಎಲ್ಲ ಥರದ್ದು ಯೋಚನೆ ಮಾಡಿ ಯೋಚನೆ ಮಾಡಿ ಬಿಡಿಸಿ ಅದು ನೆನಪಿರ್ಲಿ ಅಂತ ಒಂದು ಬುಕ್ಸೂನು ಸಹ ಬರೆದು ಬರೆದು ರಂಗೋಲಿ ಬಿಡಿಸಿ ಬಿಡಿಸಿ ಇಡ್ತಾಯಿದ್ದೆ ಹಂಗೆ ಮುಂದೆ ಹೋದ್ರೆ ಸೂರ್ಯನಿಗೆ ತಿರುಗ್ತಾ ಇರೋದು ಸೂ ಸೂರ್ಯ ಉದಯ ಆಗೋ ತೀರ್ಥ ಎರಿಯೋದು ಸೂರ್ಯನಿಗ್ ತೀರ್ಥ ಎರಿಯೋದು ಸಹ ಒಂದು ಒಳ್ಳೇ ಒಂದು ಒಳ್ಳೇ ಉದ್ದೇಶ ಅದು ಅದರಿಂದ ದೇವರ ಅನುಗ್ರಹ ನಮಗೆ ಇರ್ತಿತ್ತು ಅನ್ನೋದು ಹಿಂದಿನವ್ರ ಅಭಿಪ್ರಾಯ ದೇವ್ರ ಅನುಗ್ರಹ ನಮ್ಗೆ ಬೇಕು ಅಂದರೆ ನಾವು ಒಳ್ಳೆ ಕೆ ಕಾರ್ಯ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯಂಗೆ ಇದು ಮಾಡಬೇಕು ಹಾಗೆ ಮತ್ತು ಹಣೇಗ್ ಕುಂಕುಮ ಇಡೋದು ಹಿಂದೂ ಸಂಪ್ರದಾಯದಲ್ಲಿ ಇದು ನಮ್ಮ ಭಾರತಿ ಹಿಂದೂ ಅದರಲ್ಲೂ ನಮ್ಮ ಚಿಕ್ಕಮಗ್ಳೂರಲ್ಲಿ ಹೆಣ್ಣು ಹಣೆಯಲ್ಲಿ ಕುಂಕುಮ ಇಟ್ಟು ಮೂಗಿಗೆ ಮೂಗುತಿ ಇಟ್ಟು ಜಡೆ ಹೆಣ್ದು ಹೂ ಮುಡ್ಕೊಂಡು ನಡೆದ್ರೆ ಭಾರತೀಯ ನಾರಿ ಭಾರತೀಯ ಸಂಸ್ಕೃತಿನ ಎತ್ತಿ ಹಿಡಿವಂಥ ಒಂದು ಒಳ್ಳೆ ನಾರಿಯರು ಅಂತ ಹೇಳ್ಕೊಂಡು ಖುಷಿ ಪಟ್ಟು ಖುಷಿ ಪಡ್ತಾರೆ ಜನರು ಅವಳನ್ನ ಒಂದು ನೋಡ್ತಾರೆ ಕೈಯೆತ್ತಿ ಒಬ್ಬ ಸಂಸ್ಕೃತಿನಾ ಎತ್ತಿ ಹಿಡಿಯುವಂಥ ಮಹಿಳೆಯನ್ ನೋಡಿದರೆ ಹೆಂಗಸು ನೋಡಿದರೆ ಹಂಗೆ ಕೈ ಮುಗಿಬೇಕು ಅನ್ನಿಸ್ಬೇಕು ಆ ಅದನ್ನು ಎತ್ತಿ ಹಿಡಿಯೋದು ಹಣೇಲಿ ಸಿಂಧೂರ ಇರಬೇಕು ಹಣೇಲ್ ಸಿಂಧೂರ ಇಡೋದು ಒಂದು ಒಳ್ಳೇ ಅಭ್ಯಾಸ ಹಾಗೆ ಕೆಲವರು ಜನಿವಾರ ಸಹ ಹಾಕಿರ್ತಾರೆ ಅವರ ಜನಿವಾರ ಧರ್ಸೋದು ಆಗಲಿ ಅವ್ರವ್ರ ನಂಬ್ಕೆಗೆ ಬಿಟ್ಟಿದ್ದು ಅದು ಅವ್ರು ಯಾವ ಥರ ಮಾಡ್ತಾರೆ ಅವ್ರ ನಂಬ್ಕೆಗೆ ಬಿಟ್ಟಿದ್ದು ಅವ್ರು ಏನು ಹಾಂ ಏನು ಬೇಕು ಅವ್ರು ಮಾಡ್ಕೊಬೌದು ಅವ್ರ ಹವ್ಯಾಸ ಯಾವ ಥರ ಇರುತ್ತೆ ಅವರ ಪೂಜೆ ಪುನಸ್ಕಾರಗಳು ಯಾವ ಥರಾ ಮಾಡ್ತೀವಿ ಅದ್ರ ಮೇಲೆ ಅನುಸರಿಸಿಕೊಂಡು ಅವ್ರ ಧರ್ಮನಾ ಅವರು ಇದು ಮಾಡ್ತಾರೆ ಮತ್ತು ಪ್ರತೀ ದಿನ ದೇವಸ್ಥಾನಕ್ ಹೋಗೋದು ನನಗೆ ಒಂದು ನೆಮ್ಮದಿ ಬೇಕು ಪಾಸಿಟಿವ್ ಆಗಿ ನೆಮ್ಮದಿ ಬೇಕು ಅಂದರೆ ನಾವು ದೇವಸ್ಥಾನಕ್ ಹೋಗ್ಲೇಬೇಕು ದೇವ್ರನ್ನು ಬೇಡಿಕೋಬೇಕು ಅದು ಏನೋ ದೇವ್ರಹತ್ರ ಒಂದು ನಮ್ಮ ಕಷ್ಟ ಸುಖಗಳ್ನ ಹೇಳ್ಕೊಂಡು ಅವ್ರಹತ್ರ ಒಂದು ಹಾಗೆ ದೇವಸ್ಥಾನ್ದಲ್ ಒಂದು ಎರಡು ನಿಮಿಷ ಕೂತ್ಕೊಂಡು ಅದನ್ನು ರೆಸ್ಟ್ ಮಾಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ಏಕಾಂತದಲ್ಲಿ ದೇವ್ರನ್ನ ನೆನ್ಕೊಂತಾ ಇದ್ರೆ ನಮ್ಗೆ ಒಂಥರ ಒಂಥರ ಇದಾಗತ್ತೆ ಏನೋ ಒಂಥರ ಮನಸಿಗೆ ನೆಮ್ಮದಿ ಉಲ್ಲಾಸ ಆದಂಗೆ ಆ ದಿನದ ಕೆಲ್ಸಗಳು ಸಹ ನಮಗೆ ಪ್ರತಿನಿತ್ಯ ದೇವಸ್ಥಾನಕ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನ್ದಲ್ಲಿ ಒಂದು ಎರಡು ನಿಮಿಷ ಕುತ್ಕೊಂಡು ಆ ದೇವಸ್ಥಾನ ಆ ದಿನ ಫುಲ್ ನಾವು ಖುಷಿಯಾಗ್ ಇರ್ತೀವಿ ದಿನ ದಿನ ಚೆನ್ನಾಗಿರತ್ತೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ಆ ದಿನ ಅದ್ಕೆ ದೇವಸ್ಥಾನಕ್ ಹೋಗೋದಂತು ಭಾರಿ ಇಷ್ಟ ನಂಗೆ ದೇವಸ್ಥಾನಕ್ ಹೋಗೋದು ಒಳ್ಳೇದು ಕೂಡ